ಕೃಷಿ ಅಭಿಪ್ರಾಯದಲ್ಲಿ ಗ್ರಾಮೀಣ ಸಮುದಾಯದ ಕೃಷಿ ಉದ್ಯಮವನ್ನು ಉತ್ತಮಗೊಳಿಸುದೇನೆಂದರೆ ನಾವು ಈಗ ನಮ್ಮ ಮನೆಯಲ್ಲಿನ ಯಾವುದೇ ಒಂದು ಕೃಷಿಯನ್ನು ಮಾಡಬೇಕಂತೇಳಿದ್ರೆ ಅದಕ್ಕೆ ಪ್ರೋತ್ಸಾಹ ಅನ್ನೋದು ಬೇಕು ಪ್ರೋತ್ಸಾಹಧನ ಅಂತ ಸಿಗೋದಾದ್ರೆ ನಮಗೆ ಗೌರ್ ಗೌರ್ಮೆಂಟು ಅಂದರೆ ಸರ್ಕಾರದಿಂದ ಸವಲತ್ತುಗಳು ಅಂದರೆ ಗೊಬ್ಬರ ಮತ್ತೆ ಉತ್ತಮವಾದ ಗೊಬ್ಬರ ಮತ್ತೆ ನಮಗೆ ಕೀಟನಾಶಕ ಇವನ್ನೆಲ್ಲ ನಮಗೆ ಸಬ್ಸಿಡಿ ದರದಲ್ಲಿ ನಮಗೆ ಕೊಟ್ಟರೆ ನಾವು ಈ ಕೃಷಿ ಮತ್ತು ಇನ್ನಿತರ ಯಾವುದೇ ಒಂದು ಆದಾಯ ಬರುವ ನಮ್ಮ ತೋಟಗಾರಿಕೆ ತೋಟದಲ್ಲಿ ಮಾಡುವ ಕೆಲಸವನ್ನು ಉತ್ತಮಗೊಳಿಸ್ಬೋದು ಅಂದರೆ ಈ ಈಗ ನಮಗೆ ತೆಂಗು ಮತ್ತೆ ಅಡಿಕೆ ಇದಕ್ಕೆಲ್ಲ ಬೇಕಾಗುವುದಂದರೆ ಹೆಚ್ಚಿನದು ಕೀಟನಾಶಕ ಈ ಕೀಟನಾಶಕಗಳು ನಮಗೆ ಸಬ್ಸಿಡಿಯಲ್ಲಿ ದೊರಕುತ್ತಿಲ್ಲ ಹಾಗಾಗಿ ಸಬ್ಸಿಡಿಯಲ್ಲಿ ಕೀಟನಾಶಕಗಳೆಲ್ಲ ಸಿಕ್ಕರೆ ನಮಗೆ ಸ್ವಲ್ಪ ತುಂಬ ಉಪಕಾರ ಹಾಗಾಗಿ ಇಲ್ಲಿ ಸರ್ಕಾರದಿಂದ ಬರುವ ಕೆಲವು ಸವಲತ್ತುಗಳು ಅಂದರೆ ಗೊಬ್ಬರ ಇಂಥವುಗಳೆಲ್ಲಾ ತುಂಬ ಸಬ್ಸಿಡಿಯಲ್ಲಿ ಸಿಗ್ತಾ ಉಂಟು ಹೀಗೆ ಕೀಟನಾಶಕ ಮತ್ತೆ ಇದೆಲ್ಲ ನಮಗೆ ತುಂಬ ಸಬ್ಸಿಡಿಯಲ್ಲಿಯೇ ಸಿಗ್ಬೇ ಸಿಕ್ಕಿದ್ದರಿಂದ ಒಳ್ಳೆದು ನಂತರ ನಮಗೆ ಇದು ಈ ಕೃಷಿ ಇದರಲ್ಲಿ ಪೇ ಅತ ಭತ್ತ ಭತ್ತ ಕೊಯ್ಯುವುದು ಅಂದರೆ ಭತ್ತದಲ್ಲಿಯೂ ಸಹ ಅಷ್ಟೆ ಅಡಿಕೆಗೆ ಅಡಿಕೆಗಿಂತ ಭತ್ತವು ಭತ್ತದಲ್ಲಿ ಸ್ವಲ್ಪ ಜಾಸ್ತಿ ಇಳುವರಿ ಹೀಗಾಗಿರುವಾಗ ಭತ್ತದ್ದಕ್ಕೆ ನಮಗೆ ಭತ್ತದರಲ್ಲಿ ಈ ಯಂತ್ರೋಪ ಕಟಾವು ಮಾಡುವ ಯಂತ್ರಗಳಿಗೆಲ್ಲ ಈಗ ಜಾಸ್ತಿ ಇದೆಲ್ಲ ಸ ಇದೆಲ್ಲ ಕಿ ಅಮೌಂಟ್ ಎಲ್ಲ ಆಗ್ತಾ ಉಂಟು ಹಾಗಾಗಿ ನಮಗೆ ಇದರಲ್ಲಿ ಸಹ ಸರ್ಕಾರದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ನಾಲ್ಕು ಜನಕ್ಕೆ ಉಪಕಾರ ಆಗುವ ರೀತಿಯಲ್ಲಿ ಇದನ್ನೆಲ್ಲ ಮಾಡಿ ಒಂದು ಸಬ್ಸಿಡಿ ದರದಲ್ಲಿ ನೀಡಬೇಕು ಮತ್ತೆ ನಮಗೆ ಗೊಬ್ಬರ ಸಹ ಅಷ್ಟೆ ಸಬ್ಸಿಡಿ ದರದಲ್ಲೆ ಗೊಬ್ಬರವನ್ನು ಹೆಚ್ಚಿನದ್ರಲ್ಲಿ ನೀಡಿದರೆ ನಮಗೆ ಒಳ್ಳೆದಾಗ್ತದೆ ನಮ್ಮ ತೆಂಗು ಮತ್ತೆ ಅಡಿಕೆ ಮತ್ತೆ ಈ ಮಲ್ಲಿಗೆ ಕೃಷಿಗೆಲ್ಲ ಇದಕ್ಕೆಲ್ಲಾ ಗೊಬ್ಬರಗಳು ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಇದನ್ನೆಲ್ಲ ಸರ್ಕಾರದಿಂದ ಸಬ್ಸಿಡಿ ದರದಲ್ಲೆ ಮಾಡಬೇಕಾಗ್ತದೆ ಈಗ ನಾವು ಮತ್ತೆ ಏನಂತೇಳಿದರೆ ನಮಗೆ ಮಲ್ಲಿಗೆಯಲ್ಲೆ ಜಾಸ್ತಿ ಆದಾಯ ಈ ಮಲ್ಲಿಗೆಗಿಂತ ಹೆಚ್ಕ್ ಇಲ್ಲಿ ಸಿಗುವ ಒಂದು ಯಾವುದು ಗೊಬ್ಬರಕ್ಕೆ ತುಂಬ ಒಂದು ಕಡಿಮೆ ದರದಲ್ಲಿಯೆ ನೀಡಬೇಕಾಗ್ತದೆ ಮತ್ತೆ ಮಲ್ಲಿಗೆಗೆ ಹೆಚ್ಚಿನದ್ ಹಾಕುದಂತೇಳಿದ್ರೆ ಇದು ಯಾವುದು ಹಿಂಡಿ ಹಿಂಡಿ ಹಿಂಡಿ ಸಹ ಅಷ್ಟೆ ಈಗ ಹಿಂಡಿ ಸಬ್ಸಿಡಿದಲ್ಲಿ ಯಾವುದೆ ರೀತಿಯಲ್ಲಿ ಸಿಗ್ತಾಯಿಲ್ಲ ಇದು ನಾವು ಅಂಗಡಿಯಿಂದಲೆ ತರಬೇಕಾಗ್ತದೆ ಹೀಗಾಗಿರುವಾಗ ಹಿಂಡನ್ನು ನಮಗೆ ಸಬ್ಸಿಡಿ ದರದಲ್ಲಿ ನೀಡಿ ನೀಡಿದರೆ ಒಳ್ಳೆದಿತ್ತು ಹೀಗಾಗಿ ನಾವು ಸರ್ಕಾರದಿಂದ ಇದೇ ಇದೇ ರೀತಿಯಲ್ಲಿ ನಾವು ಕೇಳೋದು ಹಾಗಾಗಿ ನಮಗೆ ಯಾವುದೇ ಒಂದು ಉತ್ ಕೃಷಿಯನ್ನು ಉತ್ತಮಗೊಳಿಸಬೇಕಂತೇಳಿದ್ರೆ ಅದಕ್ಕೆ ಸಬ್ಸಿಡಿ ದರದಲ್ಲೆ ಸರ್ಕಾರದಿಂದಲೆ ಒಂದು ಹೆಚ್ಚಿನ ಒಂದು ಅನುಕೂಲಕರ ರೀತಿಯಾಗಿ ಸಿಗೋದೆಂದು ಮಾಡಿದರಿಂದ ಒಳ್ಳೆದಾಗ್ತದೆ